ಹದಿನೈದು ಸಾವಿರ ಮುನ್ನೂರ ಮೂವತ್ತ್ಮೂರು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಏಳ್ನೂರ ಎಪ್ಪತ್ತೇಳು ಮೂರು ಲಕ್ಷದ ಮೂವತ್ತ್ಮೂರು ಸಾವಿರ ಐದ್ನೂರ ಎಪ್ಪತ್ತೇಳು ಐದು ಲಕ್ಷದ ಹದಿಮೂರು ಸಾವಿರ ಐದ್ನೂರ ಮೂವತ್ತೊಂದು ಮೂವತ್ತೊಂದು ಸಾವಿರ ಮುನ್ನೂರ ಎಪ್ಪತ್ತೊಂದು